ಪ್ರಮುಖವಾಗಿ ಜನರಲ್ಲಿ ಕಾಡುವಂತಹ ದೊಡ್ಡ ಪ್ರಶ್ನೆ ಅದು ಯಾಕಪ್ಪಾ ಅಂದರೆ ಎಲ್ಲ ಎಜುಕೇಶನ್ ಆದಮೇಲೆ ಎಲ್ಲ ಕಾಲಿಫೈಡ್ ಆದಮೇಲೆ ಪದವಿಯಾಗಲಿ ಆಮೇಲೆ ಮುಂದೇನು ನೆಕ್ಸ್ಟೆನು ಅನ್ನೋವಂಥ ಪರಿಸ್ಥಿತಿಯಲ್ಲಿ ನಾವು ನಿತ್ಕೊಂಡಿರ್ತೀವಿ ಆ ನಿಂತ್ಕೊಂಡಿರುವ ಸಮಯದಲ್ಲಿ ಇದೊಂದು ಉದ್ಯೋಗ ಅಂಬೋದು ನಮ್ಮ ಮನಸಿನಲ್ಲಿ ಬಹಳವಾಗಿ ಹುಟ್ಟಿಕೊಳ್ಳುತ್ತೆ ಯಾಕಪ್ಪಂದರೆ ಜೀವನ ನಡೆಸಲು ಬಹಳ ರೀತಿಯ ಕೆಲಸಗಳಿದ್ದಾವೇ ಆದರೆ ಇಲ್ಲಿ ನಾವು ಇಷ್ಟಕೊಂದು ಓದಿರ್ತೀವಿ ಆ ರೀತಿಯ ಮಟ್ಟವಾಗಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋಕೊಸ್ಕರವಾಗಿ ನಾವು ಯಾವೆಲ್ಲ ರೀತಿಯ ಕಷ್ಟ ಪಡು ಪಡಬೇಕಾಗುತ್ತೆ ಇವೆಲ್ಲ ಎದುರಿಸ್ಬೇಕಂದ್ರೆ ಚೆನ್ನಾಗಿ ಚೆನ್ನಾಗಿ ಒದ್ಕೊಂಡಿರ್ತೀವಿ ಇವನ್ನೆಲ್ಲ ಸರ್ಕಾರ ಕೈಗೊಳ್ಬೇಕು ಯಾಕಪ್ಪಾ ಅಂದರೆ ಎಲ್ಲ ರೀತಿಯಾಗಿ ಚೆನ್ನಾಗಿ ಓದ್ ಓದ್ಕೊಂಡಿರ್ತಾರೆ ಬಟ್ಟು ಎಲ್ಲ ಒದ್ಕೊಂಡ್ ಮೇಲೆ ಸರ್ಕಾರಗಳು ನೋಡು ಅಂದರೆ ಜಾಬ್ ಬಿಡು ಅಂದರೆ ಬಿಡು ಆ ಅಂದರೆ ಜಾಬು ಬಿಡ್ತಾಯಿರೋಲ್ಲ ಅವರು ತಕ್ಕಂತೆ ಅವರಾಗಿ ಆನಂದವಾಗಿ ಇರ್ತಾರೆ ಬಟ್ಟೆ ಉದ್ ನಿರುದ್ಯೋಗಿರೋ ರೋ ನಾನು ನಿರೂದ್ಯೋಗಿಗೇ ಬಿಡ್ತಾರೆ ಹಲವಾರು ರೀತಿ ನಿರುದ್ಯೋಗಿಗಳು ಸಾಕಷ್ಟು ರೀತಿಯ ಆತ್ಮಹತ್ಯೆಗಳನ್ನು ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದರೆ ಮನೇಲಿ ಯಾವುದೇ ರೀತಿ ಕೆಲಸ ಇರೋಲ್ಲ ಊರಲ್ಲಿ ಅವರಿಂದ ಮಾಡೋಕಾಗಲ್ಲ ರೈತರು ಕೆಲಸ ಇನ್ನಿತರ ಹಲವಾರು ರೀತಿಯಾಗಿ ಸಂಕಷ್ಟವನ್ನು ಈ ಯುವ ಜನಾಂಗದಲ್ಲಿ ಭಾಗವಹಿಸ್ತಾರೆ ಮತ್ತು ಹೇಳ ಬೇಕಂದರೆ ಉದ್ಯೋಗ ಅಂಬೋದು ನಿರುದ್ಯೋಗಿನ ಒಂದು ಶಕ್ತಿ ಅನ್ನಬೇಕು ಶಕ್ತಿ ಅನ್ನಬೇಕಾಗುತ್ತೆ ಯಾಕಂದರೆ ಉದ್ಯೋಗವನ್ನು ಸರ್ಕಾರ ಅಲ್ಲ ಅದ್ನ ನಾನಾ ರೀತಿಯಾಗಿ ಅನುಕೂಲ ಮಾಡ್ಕೊಡಬೇಕು ಯಾಕಪ್ಪಾ ಅಂದರೆ ಹಲವಾರ್ ರೀತಿ ಜಾಬ್ ಇರ್ತವೆ ಬಟ್ ಇವರು ತಮ್ಮ ಅನು ಸರಕಾರದ ರಾಜಕೀ ರಾಜಕೀಯ ಕಾರಣಗಳು ಈ ಜಾಬನ್ನು ತಮ್ಮ ಯಾವಾಗಬೇಕು ಅವಾಗ ಬಿಟ್ಟು ಏಜ್ ಅಂದರೆ ಒದ್ತಿರೋ ಯುವ ಜನಾಂಗ ಏಜಾಗಿರುತ್ತೆ ಅವರು ಆವಾಗಲೆ ಕೈ ಬಿಟ್ಟಿರ್ತಾರೆ ಅವರಿಗೆ ಉದ್ಯೋಗ ಸಿಗೋಲ್ಲ ಅತ್ತಾಗ ಎಲ್ಲ ಓದಿರ್ತಾರೆ ಎಲ್ಲ ಓದಿದಮೇಲೆ ಜಾಬು ಇರು ಅಂದರೆ ಜಾಬು ಆಗೋ ಟೈಮಲ್ಲಿ ಅವರಿಗೆ ಏಜಿರೋಲ್ಲ ಇದೆ ಒಂದು ನಿರುದ್ಯೋಗ ಸೃಷ್ಟಿಯಾಗುತ್ತೆ ಈ ಸೃಷ್ಟಿ ಅನ್ನೋ ಸರ್ಕಾರ ಬಹಳ ರೀತಿಯಾಗಿ ಕೈಗೊಳ್ಬೇಕು ಯಾಕಪ್ಪಾ ಅಂದರೆ ಯುವಜನಾಂಗ ಅಂಬೊದು ಅವರಿಂದೇ ದೇಶ ಉದ್ದಾರ ಆಗುತ್ತೆ ಎಲ್ಲ ರೀತಿಯಾಗಿ ಉದ್ದಾರ ಆಗಬೇಕಂದ್ರೆ ಅವರಿಂದೇ ತಾನೆ ಮತ್ತು ತಮಗೆ ಯಾವಾಗ ಎಲೆಕ್ಷನ್ ಬರುತ್ತೆ ಅವ ಅವಾಗಂದೇ ಬಿಡ್ತಾರೆ ಅವಾಗ ಮತ್ತು ಕಡಿಮೆ ಪೋಸ್ಟನ್ನು ಬಿಡ್ತಾರೆ ಅವಾಗ್ಬಿಟ್ಟವು ಕೆಲವರು ಮಾತ್ರ ತಗೋತಾರೆ ಇನ್ನು ಕೆಲವರ್ ಬಿಟ್ಹಾಕಿ ಬಿಡ್ತಾರೆ ಈ ಉದ್ಯೋಗದಿಂದ ಏನು ನಿರುದ್ಯೋಗಿಗಳು ಬಹಳ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಸಾವನ್ನು ಮಾಡ್ಕೊಂಡಿದ್ದಾರೆ ಇದರಿಂದ ಅವರ ತಂದೆ ತಾಯಿಗಳು ಬಹಳ ರೀತಿಯ ಕಷ್ಟ ಪಡ್ತಿದ್ದಾರೆ ಇದಕ್ಕೆ ಸರ್ಕಾರ ಕೈಗೊಳ್ಬೇಕು ಇದಕ್ಕೆ ನಾನಾ ರೀತಿಯ ಜಾಬ್ ಇದೆ ಅವನ್ನು ಅವರು ಬಜೆಟಲ್ಲಿ ಮಾ ಮಾ ಯಾವುದೇ ರೀ ಅಂದರೆ ಬಜೆಟಲ್ಲಿ ಯಾವುದೇ ಅನುಕೂಲ ಇರುವಂತಹ ಬಜೆಟನ್ನು ಅವರು ಮಾಡ್ತಾರೆ ಆದರೆ ಈ ಉದ್ಯೋಗವನ್ನು ಸೃಷ್ಟಿಸಲು ಅವರು ಕೈಗೊಳ್ಳಲ್ಲ ಅವರೆ ತಮ್ಮದಾದ ಆನಂದಮಯವಾಗಿ ಅವರೇ ಅವ್ರವರೇ ಇರ್ತಾರೆ ಇನ್ನು ಹೇಳ್ಬೇಕಂದ್ರೆ ಸರ್ಕಾರವು ಬಹಳ ರೀತಿಯಾಗಿ ಕೈಗೊಳ್ಬೋದು ಬಹಳ ರೀತಿ ಜಾಬನ್ನು ಬಿಡ್ಬೊದು ಅದನ್ನು ಬಿಡೋಲ್ಲ ಉದ್ಯೋಗವನ್ನು ಪಡಿಬೇಕಾದಂತಹ ಎಲ್ಲ ನಿರುದ್ಯೋಗಿಗಳೇ ಎಲ್ಲ ಮಾಡ್ತಿದಾರೆ ಅಂದರೆ ಉದ್ಯೋಗಕ್ಕಾಗಿ ಎಲ್ಲ ಏನ್ಮಾಡಬಾರದು ಎಲ್ಲ ರೈತರ ರೀತಿಯಾಗಿ ಎಲ್ಲ ಅನುಕೂಲವೇ ಮಾಡಬೇಕು ಆದ್ರೇ ಸರ್ಕಾರ ಹಲವಾರ್ ರೀತಿಯಾಗಿ ಕೈಗೊಳ್ಬೇಕು ಕೈಗೊಳ್ಳಿ ಯುವ ಜನಾಂಗವನ್ನು ಮುಂದೆ ತಂದು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಸಾಮಾಜಿಕ ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವಂತೆ ಅಲ್ಲ ಭಾಗವಹಿಸುವಂಥ ಸ್ಥಾನವನ್ನು ಒದಗಿಸಿಕೊಡಬೇಕು ಅವರಿಂದ ತಾನೇ ಇದೆಲ್ಲ ಅವರಿಂದ ತಾನೇ ಇದೆಲ್ಲ ದೇಶ ರಾಜ್ಯ ಗ್ರಾಮ ಹಳ್ಳಿ ಊರು ಎಲ್ಲ ಅವ್ರಿಂದಾ ತಾನೆಯೆಲ್ಲ ಇದಾಗೋದು ಹಾಗಂತ ಹೇಳೋಕೆ ಇಷ್ಟ ಪಡ್ತೀನಿ ಈ ಉದ್ಯೋಗ ಅಂಬೊದು ನಿರುದ್ಯೋಗನಾ ಕನಸಾಗಿರುತ್ತೆ ಅದು ಬಹಳ ಬಂದರೆ ಬಹಳ ರೀತಿಯ ಸಂತೋಷ ಪಡ್ತಾರಂತ ಹೇಳೋಕೆ ಇಷ್ಟ ಪಡ್ತೀನಿ